ಇವರು ಕಟ್ಟು ಅಡ್ಗೆ ತೂ ಕ್ಯಾಂಟೀನ್ ಓನರ ಮಾತಾಡ್ತಿರೋದು ಏನು ರೀ ಚೆನ್ನಾಗೆ ಇರಲಿಲ್ಲ ಪುಷ್ಪ ಚೆನ್ನಾಗೈತೆ ನಿನ್ನೆ ತೊಗೊಂಡೋಗಿದ್ರಲ್ಲ ಅದು ಏನು ಚೆನ್ನಾಗಿ ಮಾಡೋಕ್ಕಾಗಲ್ವ ನಿಮಗೆ ಬಿರಿಯಾನಿ

ಇಲ್ಲ ಸಕತ್ತು ಫುಡ್ ಪಾಯ್ಸನ್ ಆಗೈತೆ ತಿನ್ನಕ್ಕೆ ಆಗ್ತಿಲ್ಲ ಚೆನ್ನಾಗಿಲ್ಲ ನಿಮ್ಮ ಅಡ್ಗೆಯವ್ರಿಗೆ ಹೇಳ್ಬೇಕು ತಾನೇ ನೀವು ಇಲ್ಲ ಅದು ತೊಗೊಂಡೋಗಿದ್ವಲ ಬಿರಿಯಾನಿ ಅದು ತುಂಬಾ ಫುಡ್ ಪಾಯ್ಸನಿಂಗ್ ಆಗಿತ್ತು ಚೆನ್ನಾಗೆ ಇರಲಿಲ್ಲ ನಿಮ್ಮ ಅಡ್ಗೆಯವ್ರಿಗೆ ಹೇಳಿ ಚೆನ್ನಾಗಿರ್ಬೇಕುಂತ ಏನು ಹೇಳಿ ಕಂಟಿನ್ಯು ಆದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನಿಮ್ಮ ಕ್ಯಾಂಟೀನಿಗೇ ಲಾಸ್ ಆಗೋಲ್ವ ಪಾರ್ಸಲ್ ತಗೊಂಡೋಗಿದ್ವಲ ಅದು ಒಂಥರ ವರ್ಸ್ಟಾಗಿತ್ತು ಚೆನ್ನಾಗೇ ಇರಲಿಲ್ಲ ತಿನ್ನೋಕ್ಕೆ ತಿಂದಾಗಿಂದ ವಾಮಿಟೆಲ್ಲ ಆಗ್ತಿದೆ ಅದು ಏನು ಮಾಡ್ತೀರಾ ಅದು ಎಷ್ಟೋ ಜನಕ್ಕೆ ಹಾಗೆ ಆದರೆ ಏನು ಮಾಡ್ತೀರ ಅದು ನಿಮ್ಮ ಕ್ಯಾಂಟೀನ್ಗೆ ಅಲ್ಲವ ಬ್ಯಾಡ್ ನೇಮು ಚೆನ್ನಾಗಿ ಮಾಡಿ ಹೇಗೋ ಒಂದು ಒಳ್ಳೆಯ ನೇಮಿದೆ ನಿಮ್ಮ ಕ್ಯಾಂಟೀನ್ ಬಗ್ಗೆ ಅದ್ ಬಿಟ್ಟು ನೀವು ಸುಮ್ಮನೆ ಇದನೆಲ್ಲ ಮಾಡ್ಕೊಂಡು ಹ್ಞೂ ಸರಿ ಆಯಿತು